ಕ್ಯಾಮ್ರದಲ್ಲಿ ಸೆರೆ ಹಿಡಿಯೋ ಚಿತ್ರ ಅಂದರೆ ಈ ಫೋರೆಸ್ಟರಿಗೆ ಹೋದಾಗ ಈ ಪ್ರಾಣಿಗಳೆಲ್ಲ ಓಡಾಡ್ತಿರತ್ತಲ್ಲಾ ಜಿಂಕೆ ಮೊಲ ಕರಡಿ ಸಿಂಹ ಹುಲಿ ಆನೆ ಚಿರತೆ ಕೋತಿಗಳು ಹಾವು ಮತ್ತು ಮೀನು ತುಂಬ ಪ್ರಾಣಿಗಳಿರ್ತಾವೆ ಆ ಥರ ಪ್ರಾಣಿಗಳನ್ನೆಲ್ಲ ಸೆರೆಹಿಡಿಯೋದಂದರೆ ತುಂಬ ಇಷ್ಟ ನನಗೆ ಕ್ಯಾಮ್ರದಲ್ಲಿ ಒಂಥ್ರಾ ತುಂಬ ಚೆನ್ನಾಗಿ ಓಡಾಡ್ಕೊಂಡು ತುಂಬ ಚೆನ್ನಾಗಿರ್ತವೆ ಆಮೇಲೆ ಈ ಪಕ್ಷಿಗಳಂತೂ ಇನ್ನು ತುಂಬ ಚೆನ್ನಾಗಿರ್ತವೆ ಹಾಗಾಗಿ ಕ್ಯಾಮ್ರದಲ್ಲಿ ನನಗೆ ಈ ಪ್ರಾಣಿಗಳನ್ನ ಸೆರೆಹಿಡಿಯೋದಂದರೆ ತುಂಬ ಅಂದರೆ ತುಂಬ ಇಷ್ಟ ಜಿಂಕೆ ಮೊಲ ಕರಡಿ ಆಮೇಲೆ ಸಿಂಹ ಹುಲಿ ಚಿರತೆ ತುಂಬ ತುಂಬ ಚೆನ್ನಾಗಿರತ್ತೆ ಕ್ಯಾಮ್ರದಲ್ಲಿ ಸೆರೆ ಹಿಡಿಬೇಕಂದರೆ ಆದರೂ ತುಂಬ ಕಷ್ಟ ಪಟ್ಟು ಸೆರೆ ಹಿಡಿಯಬೇಕು ತುಂಬ ಚೆನ್ನಾಗಿರತ್ತೆ ಅದರಲ್ಲೂ ಆ ಪಕ್ಷಿಗಳು ಹಾರಡ್ತಿರೋ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾರಾಡ್ಕೊಂಡು ಅವುವು ಕಷ್ಟ ಸುಖ ಮಾತಾಡ್ಕೊಂಡು ಒಟ್ಟೊಟ್ಗೆ ಓಡಾಡ್ಕೊಂಡು ಇರ್ತಾವಲ್ಲಾ ಆ ಪಕ್ಷಿ ಆ ಪಾರಿವಾಳ ಆ ನವಿಲು ಎಲ್ಲ ತುಂಬ ಚೆನ್ನಾಗಿರತ್ತೆ ತುಂಬಾ ಅಂದರೆ ತುಂಬ ಚೆನ್ನಾಗಿರತ್ತೆ ಇಷ್ಟು ಚೆನ್ನಾಗಿರತಂದರೆ ನೋಡೋಕೆ ಕ ನೂರು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರತ್ತೆ ಹಾಗಾಗಿ ನನಗೆ ಕ್ಯಾಮ್ರದಲ್ಲಿ ಈ ಪ್ರಾಣಿಗಳನ್ನ ಸೆರೆಹಿಡಿಯೋದಂದರೆ ತುಂಬಾ ಇಷ್ಟ